ಗ್ರಾಮೀಣ ಭಾಗಗಳಲ್ಲಿ ಸರ್ಕಾರಿ ಆಡಳಿತದಲ್ಲಿ ಯಾವೆಲ್ಲ ಅಂಶಗಳ ಕೊರತೆ ಇದೆ ರಸ್ತೆಗಳು ಸರಿಯಿಲ್ಲ ರಸ್ತೆಗಳು ಸರಿಯಿಲ್ಲ ಆಸ್ಪತ್ರೆಗಳ ವ್ಯವಸ್ಥೆ ಇಲ್ಲ ಆಸ್ಪತ್ರೆ ಆಸ್ಪತ್ರೆ ಇದ್ದರೂ ಡಾಕ್ಟರ್ ಡಾಕ್ಟರ್ಗಳ ಸೇವೆ ಸರಿಯಾದ ಸಮಯಕ್ಕೆ ಸಿಗಲ್ಲ ರೋಗಿಗಳಿಗೆ ಡಾಕ್ಟರ್ ವೈದ್ಯ ವೈದ್ಯರ ವೈದ್ಯರ ಚಿಕಿತ್ಸೆ ಸಿಕ್ಕಿದರೂ ಕೂಡ ಔಷಧಿಯ ಕೊರತೆ ಇರುತ್ತದೆ ಪ್ರಕೃತಿಯ ಮಾಲಿನ್ಯ ರೋಡು ಸರಿಯಿರಲ್ಲ ರಸ್ತೆ ರಸ್ತೆ ಸರಿಯಿರಲ್ಲ ಅಡ್ಡ ಅಡ್ಡಾದಿಡ್ಡಿ ರಸ್ತೆಯಿರುತ್ತೆ ಆರೋಗ್ಯ ಸಮಸ್ಯೆಗಳು ಅನಾರೋಗ್ಯ ಅನಾರೋಗ್ಯ ಇರುತ್ತೆ ಬಡವರಿಗೆ ಆರೋಗ್ಯ ಸಮಸ್ಯೆ ಇರುತ್ತೆ ಸರಿಯಾದ ಚಿಕಿತ್ಸೆ ಸಿಗಲ್ಲ ಸರಿಯಾದ ಔಷಧಿ ಸಿಗಲ್ಲ ಅಪರಾಧ ಚಟುವಟಿಕೆಗಳು ಹಾಂ ಪೋಲಿಸ್ ಪೋಲಿಸ್ ಇಲಾಖೆ ಪೋಲಿಸ್ ಇಲಾಖೆಯಲ್ಲಿ ತಪ್ಪ್ ಅನೆ ಅಪರಾಧ ಚಟುವಟಿಕೆಗಳು ಯನ್ ಏನಾದರು ತಪ್ಪು ಮಾಡಿದ್ದಲ್ಲಿ ಅಲ್ಲಿ ಪೊಲೀಸ್ ಠಾಣೆಯಲ್ಲಿ ಹೋಗಬೇಕಾಗುತ್ತೆ ಮತ್ತು ಸಾಮಾಜಿಕ ಅಶಾಂತಿ ಅಶಾಂತಿ ರಾಜಕೀಯ ನಿರ್ಲಕ್ಷೆ ರಾಜಕೀಯವರು ಈ ತರ ನಿರ್ಲಕ್ಷೆ ಮಾಡ್ತಾರೆ ರೋಡ್ ಸರಿ ಮಾಡಿಲ್ಲಂಗೆ